ಹಾಂ ಹೌದಪ್ಪ ಯಾರು ಮಾತಾಡ್ತಾ ಇರೋವ್ರು ಹಾಂ ಹೌದಾ ಟ್ರಾವಲ್ ಅಂದರೆ ನೀವು ಎಷ್ಟು ಎಷ್ಟು ಗಂಟೆಗೆ ಅಂದರೆ ಬೇಗನೇ ಬೇಗ ಬೇಕಾ ಎಷ್ಟು ಗಂಟೆ ಬೇಕು ನಿಮಗೆ ಆರು ಗಂಟೆಗೆ ಬರ್ತೀರಾ ಫೈ ಮೆಂಬರ್ಸಾ ನೀವು ವಾ ವ್ ಕೇಳಿ ಅದು ಫೈ ಮೆಂಬರ್ಸ್ ಇದ್ದರೆ ಒಬ್ಬ ಒಬ್ಬರಿಗೆ ಯ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರಿ ಚಾಮುಂಡಿ ಹಿಲ್ಸ್ ಅಷ್ಟೇ ತಾನೇ ಹಾಂ ಹಾಂ ಹೌದಾ ಏಯ್ಟ್ ಹಂಡ್ರೆಡ್ ಆಗುತ್ತೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ನಾವೇ ಮಾಡಿಕೊಡ್ತೀವಿ ಬರಬೇಕು ಅಂತಂದರೆ ಬೇಗ ಮೈಸೂರಲ್ಲಿ ಬೇರೆ ಬ ಬೇರೆ ಪ್ಲೇಸ್ಗಳನ್ನ ನೋಡ್ತೀನಿ ಅಂದರೆ ಬೇಕಾರೆ ಕರ್ಕೊಂಡು ಹೋಗ್ತೀವಿ ಅಮೌಂಟ್ ಹೆಚ್ಚಾಗಾಗತ್ತೆ ಇನ್ನೊಂದು ಟು ಹಂಡ್ರೆಡ್ ಜಾಸ್ತಿ ಆಗ್ಬೋದು ಹಾಂ ಹ್ಞೂ ಹಾಂ ಬೆಳಿಗ್ಗೆ ನೀವು ಆದಷ್ಟು ಬೇಗ ಬಂದರೆ ನಾವು ಎಲ್ಲ ಸುತ್ತ ಇರೋ ಅಂಥ ಪ್ಲೇಸ್ಗಳನ್ನ ತೋರ್ಸ್ಕೊಂಡು ಬರ್ತೀವಿ ಒನ್ ತೌಸಂಡ್ ಆಗುತ್ತೆ ಒಬ್ರಿಗೆ ಮತ್ತೆ ಬೇಗ ಬ್ಯಾಟ ದುಡ್ಡು ಎಕ್ಸ್ಟ್ರಾ ಬ್ಯಾಟ ದುಡ್ಡು ಇರುತ್ತೆ ಅದು ನೀವೇ ಕೊಡಬೇಕಾಗತ್ತೆ ಆ ಕಿಲೋಮೀಟರ್ಸ್ಗೆ ಈಗ ಕಿಲೋಮೀಟರ್ಗೆ ಫಿಫ್ಟಿನ್ ರುಪೀಸ್ ಆಗುತ್ತೆ ಫಿಫ್ಟಿನ್ ರುಪೀಸು ಹದಿನೈದು ರೂಪಾಯಿ ಕಿಲೋಮೀಟ್ ಕಿಲೋಮೀಟರ್ಗೆ ಅದು ನೋಡಿ ಮತ್ತೆ ಸುತ್ತಮುತ್ತ ಇರೋ ಜಾಗಗಳನ್ನೆಲ್ಲ ನೀವು ನೋಡ್ಕೊಂಡು ಬರ್ತೀನಿ ಅಂತ ಹೇಳದ್ರೆ ಅದ್ರ ಮ್ಯಾಗೆ ಡಿಪೆಂಡ್ ಆಗುತ್ತೆ ಮೇಡಮ್ ಹಾಂ ಹಾಂ ಇಲ್ಲ ಇಲ್ಲ ಆ ಥರ ಏನಿಲ್ಲ ಇದು ಫಿಕ್ಸೆಡ ಇದೇ ಆಗಿರೋದು ಅಂದರೆ ಲಾಂಗ ಜರ್ನಿಗಳಾದರೆ ಸ್ವಲ್ಪ ಕಡಿಮೆ ಮಾಡ್ಕೊತೀವಿ ಇದು ಸ್ವಲ್ಪ ಹತ್ರದ ಜರ್ನಿ ಆಗಿರೋದರಿಂದ ಇದನ್ನ ಹಾಂ

ಹಾಂ ಹಾಂ ಹಾಂ ಕಾಲ್ ಮಾಡಿ ಮೇಡಮ್